ಓಯ್ ಎಂತ ಗೊತ್ತ ನಾನು ಮೊನ್ನೆ ಚಾರ್ಜರ್ ತಗೊಬಂದಿದ್ನಲ್ಲಾ ಆ ಚಾರ್ಜರ್ ಚೆನ್ನಾಗೆ ಇಲ್ಲ ಗೊತ್ತಾ ಅದು ಕೇಬಲ್ ಎಲ್ಲ ಒಂಥರಾ ಅಂದರೆ ಅದೂ ಜಾಸ್ತಿ ಹೊತ್ತು ಚಾರ್ಜಿಗೆ ಹಾಕಿ ಮೀನ್ಸ್ ಅಂದರೆ ಒಂದು ಎರಡು ಗಂಟೆ ಏನೋ ಚಾರ್ಜಿಗೆ ಹಾಕಿದ್ದೆ ಫೋನ್ ಚಾರ್ಜ್ ಆಗ್ತಾಯಿಲ್ಲ ಯಾಕೋ ಸರಿಗೇ ಅಂತ ಫುಲ್ ಎಲ್ಲ ಒಂಥರಾ ಮೆತ್ತ ಮೆತ್ತಗೆ ಆಗ್ಬಿಟ್ಟಿದೆ ಚಾರ್ಜರ್ ವೈರು ಹಾಂ ಮತ್ತು ಅದೂ ಇನ್ಸರ್ಟ್ ಮಾಡ್ತೀವಿ ನೋಡು ಚಾರ್ಜಿಗೆ ಅಲ್ಲೆಲ್ಲ ಒಂಥರ ಮುರ್ಕೊಂಡಂಗೆ ಆಗ್ಬಿಟ್ಟಿದೆ ನಾನು ಒಂದು ವೀಕ್ ಅಷ್ಟೆ ಯೂಸ್ ಮಾಡಿರೋದು ಅದನ್ನು ಮತ್ತು ಇನ್ನೊಂದು ಏನಂದರೆ ಅಷ್ಟೊಂದೇನು ಸ್ಟಾರ್ಟಿಂಗಲ್ಲಿ ತಂದಂಗೇನು ಚಾರ್ಜ್ ಆಗ್ತಾನೇ ಇಲ್ಲ ಅದು ಹ್ಞೂ ನಾ ಐನೂರು ರೂಪಾಯ್ ಕೊಟ್ಟಿದ್ದದು ಆನ್ಲೈನಲ್ಲಿ ಬುಕ್ ಮಾಡಿದ್ನಾ ಮೇಬಿ ಅವ್ರು ಯಾವ್ದು ಯಾವ್ದ್ ಕೊಟ್ಟರೋ ಏನೊ ಕಣಪ್ಪ ಬ್ರಾಂಡಿಂದೆ ಇದು ರೆಡ್ಮಿದೆ ಬುಕ್ ಮಾಡಿದ್ದೆ ನಾನು ಅವ್ರು ಕಂಪ್ನಿ ಚಾರ್ಜರ್ ಕೊಟ್ಟರೋ ಇಲ್ಲ ಬೇರೆ ಯಾವುದೋ ಚಾರ್ಜರ್ ಕೊಟ್ಟರೋ ಗೊತ್ತಾಗಲೇ ಇಲ್ಲ ನೋಡು ನನಗೆ ಅದು ಯಾಕೊ ವೈರ್ ಚೆನ್ನಾಗಿಲ್ವೋ ಇಲ್ಲ ಅದ್ರದ್ದು ಚಾರ್ಜರೇ ಚೆನ್ನಾಗಿಲ್ವೊ ಗೊತಾಗ್ತಾಯಿಲ್ಲ ನನಗೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಆಗೋಯಿತು ಹೊಟ್ಟೆ ಉರಿದ್ಹೋಗ್ತಿದೆ ನನ್ಗಂತುನು ನೆಕ್ಸ್ಟ್ ಟೈಮ್ ನೀನು ತಗೊಬೇಡಪ್ಪ ಆ ಥರದ್ ಚಾರ್ಜರ್ ಬುಕ್ ಮಾಡೋಂಗಿದ್ರೆ ನೀನು ಬುಕ್ ಮಾಡಬೇಕು ಅಂತಿದ್ದಲ್ಲ ತಗೊಳೋಕೆ ಹೋಗ್ಬೇಡಪ್ಪ ಅದೇನು ಚೆನ್ನಾಗೆ ಇಲ್ಲ ಗೊತ್ತಾ ಬೇರೆ ಯಾವುದಾದ್ರೂ ತಗೋ ನೋಡು ಕಂಪ್ನಿ ಚಾರ್ಜರ್ ತಗೊಳೋಂಗಿದ್ರೆ ನೀನು ಆನ್ಲೈನಲ್ಲಿ ಬುಕ್ ಮಾಡೋಕ್ ಹೋಗ್ಬೇಡ ನೀನು ಆಫ್ಲೈನಲ್ಲಿ ಎಲ್ಲದರೂ ಬೇರೆ ಕಡೆ ತಗೊಂಡು ನೋಡು ಅಂದರೆ ಈ ಮೊಬೈಲ್ ಶಾಪ್ಗಳೆಲ್ಲ ಇರುತ್ತಲ್ಲ ಅಲ್ಹೋಗಿ ಅಂಗ್ಡಿಯಲ್ ಕೇಳಿ ಚಾರ್ಜರನ್ನು ಚಕ್ ಮಾಡಿ ಒಂದು ಸರಿ ತಗೋ ಯಾಕಂದರೆ ಇದು ಯಲಕ್ಟ್ರಿಕ್ ವಸ್ತು ಅಲ್ಲವಾ ಎ ನಾವು ಅದನ್ನಾ ಮುಂದೆ ನೋಡಿ ತಗೊಂಡರೇನೇ ಒಳ್ಳೆದು ಇವಾಗ ನಾವು ಆನ್ಲೈನಲ್ಲೆ ತಗೊಂಬಿಟ್ರೆ ನೋಡಿ ಹಿಂಗಾಗ್ಬಿಡುತ್ತೆ ನಾನು ಚೆನ್ನಾಗೇ ಇನ್ನೇನ್ ನಾನೇನು ಅನ್ಕೊಂಡೆ ಅಂದರೆ ಕಂಪ್ನಿದಲ್ಲವಾ ಚಾರ್ಜರು ಸೊ ಚೆನ್ನಾಗಿರುತ್ತೆ ಬಿಡು ಅಂತ ನಾನು ಅನ್ಕೊಂಡೆ ಇದು ನೋಡಿದ್ರೆ ನಾಲ್ಕು ಒಂದು ವಾರ ಅಷ್ಟೇ ಯೂಸ್ ಮಾಡಿರೋದು ತಂದಾಗ ಒಂದು ನಾಲ್ಕು ದಿನ ಚೆನ್ನಾಗೆ ಆಯಿತಪ್ಪ ಚಾರ್ಜು ಅಂದರೆ ಅವಾಗೂ ಏನು ಒಂದು ಗಂಟೆಗೆ ಚಾರ್ಜ್ ಆಗ್ತಾಯಿತ್ತು ಮುಂಚೆ ಕಂಪ್ನಿ ಚಾರ್ಜರ್ ಇತ್ತಲ್ಲ ಕಳೆದೋಯ್ತಲ್ಲ ನನ್ನದು ಅದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಕ್ಕೆಲ್ಲ ಬೇಗ ಚಾರ್ಜ್ ಆಗಿಬಿಡ್ತಿತ್ತು ಇದು ಒಂದು ಗಂಟೆ ಟೈಮ್ ತಗೊತಿತ್ತು ಇರಲಿ ಬಿಡು ಕಂಪ್ನಿದಂದ್ರುನು ಅವರು ಫಸ್ಟ್ ಟೈಮ್ ಕೊಟ್ಟಾಗ ಮೊದಲನೇ ಸರಿ ಕೊಡ್ತಾರಲ್ಲ ಆ ಥರಲ್ಲ ಏನಿರೋಲ್ಲ ಅಲ್ಲವಾ ಇರಲಿ ಬಿಡು ಅನ್ಕೊಂಡ್ ಸುಮ್ಮನೆ ಆದೆ ನಾನು ಬಟ್ ಆದರೂ ಬರ್ತಾ ಬರ್ತಾ ಇದ್ರದ್ದೂ ಚೆನ್ನಾಗಿಲ್ಲ ನನ್ಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ ಹಾಳಾಗಿಬಿಟ್ಟಿದೆ ನನ್ಗೆ ಐನೂರು ರೂಪಾಯ್ ವೇಸ್ಟ್ ಆಯಿತಲ್ಲ ಅಂತ ಹೊಟ್ಟೆ ಉರಿದ್ಹೋಗ್ತೈತೆ ಇವಾಗ ಆಂ ಇಲ್ಲ ಒಂದೇ ವಾರ ಅಷ್ಟೇ ತಗೊಂಡಿದ್ದು ಆಗಿದ್ದಲ್ಲವಾ ನೀನು ನೀನು ಇದ್ದಲ್ಲ ನಾನು ಬುಕ್ ಮಾಡಬೇಕಾದ್ರೆ ಹ್ಞೂ ಬಂದು ಒಂದು ವಾರ ಆಗಿದೆ ಅಷ್ಟೇ ಅದು ಮತ್ತು ಇನ್ನೊಂದೇನಂದರೆ ವೈರಸ್ ಅಟ್ಯಾಕ್ ಆಗ್ತಿದೆ ಅನಿಸುತ್ತೆ ಫೋನಲ್ಲಿ ಅದೂ ಯಾರಿಗೂ ಕೊಟ್ಟಿಲ್ಲಾ ಅನಿಸುತ್ತೆ ನಾನು ಹಾಸ್ಟೆಲಲ್ಲಿ ಇರ್ತೀನಲ್ಲ ಬೇರೆ ಯಾರೋ ಚಾರ್ಜಿಗೆ ಹಾಕಿರ್ಬೇಕು ಮೇಬಿ ನಂಗೊತ್ತಿಲ್ಲ ಅವ್ರು ಹಾಕಿರೋದಕ್ಕೊ ಏನೋ ಬೇಗ ವೈರಸ್ ಅಟ್ಯಾಕ್ ಆಗ್ತಿದೆ ಅಂದರೆ ನಾನು ಚಾರ್ಜಿಗೆ ಹಾಕಿದ್ಮೇಲೇ ಅದನ್ನು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಬೇಕು ಫೋನನ್ನ ಇಲ್ಲ ಅಂದರೆ ಹ್ಯಾಂಗ್ ಆಗ್ತಿದೆ ಫೋನ್ ನನ್ನದು ಹಾಗೆ ಯೂಸ್ ಮಾಡೊಕೆ ಬರ್ತಾ ಇಲ್ಲ ಅದು ಅದು ಮೇಬಿ ಚಾರ್ಜರ್ದೆ ಪ್ರಾಬ್ಲಮ್ ನನ್ನ ಫೋನ್ ಚೆನ್ನಾಗೆ ಇತ್ತಪ್ಪ ನಾನು ಮೊನ್ನೆ ಒಂದು ಆರು ತಿಂಗಳ್ಹಿಂದೆ ತಗೊಂಡಿರೊ ಫೋನು ಹೊಸಾ ಫೋನು ಚಾರ್ಜರ್ ಕಳೇದ್ಹೋಯ್ತು ಅನ್ಬುಟ್ಟು ಇದು ಯಾವ್ದೊ ಡಬ್ಬ ಚಾರ್ಜರ್ ತಗೊಂಡಿದ್ದಾಗಿದೆ ಇವಾಗ ಅದು ಆನ್ಲೈನಲ್ಲಿ ಯಾಕಾದರೂ ಬುಕ್ ಮಾಡಿದ್ನೋ ಅನಿಸ್ತಿದೆ ಚಾರ್ಜರಿಂದ ಫೋನಿಗೂ ಎಫೆಕ್ಟ್ ಆಗ್ತಿದೆ ನೋಡು ಇವಾಗ ಇದು ಯಾವ್ದೊ ಐನೂರು ರೂಪಾಯ್ ಮುಖ ನೋಡಿಕೊಂಡು ಇಪ್ಪತ್ತು ಸಾವಿರ ರೂಪಾಯ್ ಕೊಟ್ಟು ತಂದಿರೊ ಫೋನ್ ಇವಾಗ ಹಾಳಾಗ್ತಾಯಿದೆ ನನಗೆ ನನಗಂತೂ ಭಾಳ ಬೇಜಾರಾಗ್ತಿದೆಯಪ್ಪ ಈ ಚಾರ್ಜರ್ ಮ್ಯಾಟರಿಗೆ ಮಾತ್ರ ಒಂದು ಸರಿ ಕೇಬಲ್ ಚೆಕ್ ಮಾಡೋಣ ಅಂತ ಅನ್ಕೊಂಡು ಬೇರೆಯವ್ರ ಕೇಬಲನ್ನೂ ಹಾಕ್ ನೋಡಿದೆ ಚಾ ಅದೇ ಚಾರ್ಜರಿಗೆ ಬೇರೆ ಕೇಬಲನ್ನು ಹಾಕಿಬಿಟ್ಟು ನೋಡಿದೆ ಅವಾಗ ಇನ್ನೂ ಪೂರಾ ಚಾರ್ಜ್ ಆಗ್ತನೇ ಇಲ್ಲ ಹಾಂ ಕೇಬಲ್ ನೋಡಿದ್ರೇ ಹಾಗಿದೆ ಎಲ್ಲ ಸುಚ್ಚೋಗಿ ಸುಟ್ಟೋಗ್ತಿದೆ ಅದು ಮೆತ್ತ ಮೆತ್ತಗೆ ಹಾಕ್ಕೊಂಡು ಜಾಸ್ತಿ ಹೊತ್ ಹಾಕಿದ್ರೆ ಮತ್ತು ಇನ್ನೊಂದು ಏನಂದರೆ ಅದು ಅಲ್ಲಲ್ಲಲ್ಲಲ್ಲೇ ಬ್ರೇಕ್ ಆಗ್ತಾಯಿದೆ ಮುರಿದ್ಹೋಗ್ತಾಯಿದೆ ಅದು ಚಾರ್ಜರದ್ದು ಮೇಲುಗಡೆದೆಲ್ಲ ಆಂ ನಂಗೆ ಎಲ್ಲಿ ಭಯ ಎಲ್ಲಿ ಶಾಕ್ ಹೊಡೆಯುತ್ತೋ ಅಂತ ಹೇಳ್ಬಿಟ್ಟು ನಾನು ಬರೀ ನೈಟೆಲ್ಲ ಏನು ಚಾರ್ಜಿಗೆ ಇಡೋಲ್ಲ ನೋಡು ಹಗ್ಲೊತ್ತು ಅಷ್ಟೇ ಚಾರ್ಜಿಗೆ ಇಡೋದು ಚಾರ್ಜೇ ನಿಲ್ತಾಯಿಲ್ಲ ಫೋನಲ್ಲಿ ಹ್ಯಾಂಗಾಗಿ ಹ್ಯಾಂಗಾಗಿ ಅದೇನಂತ ಚಾರ್ಜರ್ ತಗೊಂಡೆನೋ ಏನು ಕತೆಯೋ ನೆಕ್ಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ಬುಕ್ಕು ಮಾಡೋಲ್ಲ ನೀನು ತಗೊಳೊಕ್ಕೂ ಹೋಗ್ಬೇಡ ಆಂ ಸರಿ ಆಯಿತು ಚಾರ್ಜರ್ ಒಟ್ಟಿನಲ್ಲಿ ಚೆನ್ನಾಗಿಲ್ಲ ಇದು ಯಾವುದೋ ನೆಕ್ಸ್ಟ್ ಟೈಮ್ ಅಂದರೆ ನಾನು ಅದೇ ಬೇರೆ ಬ್ರ್ಯಾಂಡಿನ ನೋಡೋಣ ಅಂತ ಅನ್ಕೊತಿದಿನಿ ಇದು ಚೆನ್ನಾಗಿಲ್ವಲ್ಲಾ ನನಗೇನಂದ್ರೆ ಈ ಫೋನ್ ಹ್ಯಾಂಗ್ ಆಗ್ತಿದೆಯಲ್ಲಾ ಅದೇ ಬೇಜಾರಾಗ್ತಾ ಇರೋದು ಚಾರ್ಜರಿಂದ ವೈರಸ್ ಅಟ್ಯಾಕ್ ಆಗಿಬಿಟ್ಟಿದೆ ಬೇರೆಯವ್ರು ಯೂಸ್ ಮಾಡಿದ್ದಕ್ಕೊ ಇಲ್ಲಾಂದರೆ ಅದು ಚಾರ್ಜರ್ ತಗೊಂಡಾಗಲೇ ಪ್ರಾಬ್ಲಮ್ ಇತ್ತೊ ಗೊತ್ತಿಲ್ಲ ನೋಡು ನನಗೆ ಹ್ಞೂ ಆದರೂ ಚಾರ್ಜರ್ ಚೆನ್ನಾಗಿಲ್ಲ ಕಣಪ್ಪ ಬೇರೆ ತಗೊತೀನ್ ನಾನು ಆದರೆ ಆನ್ಲೈನಲ್ಲಿ ಬುಕ್ ಮಾಡೋಲ್ಲ ನಾನು ನೀನು ಹೋಗಬೇಕಾದ್ರೆ ಹೇಳು ನಾನು ಬರ್ತೀನಿ ನೀನು ಚಾರ್ಜರ್ ತಗೊಬೇಕಾ ನನಗೂ ಹೇಳು ನಾನು ಒಟ್ಟಿಗೆ ಬಂದು ಚಾರ್ಜರ್ ತಗೊತೀನಿ ನೋಡೊಣ ಚೆನ್ನಾಗಿರೋದು ತಗೊಳೋಣ ಆದರೂ ಐನೂರು ರೂಪಾಯ್ಗೆ ಕೊಟ್ಟಿದ್ದು ಎಷ್ಟು ಮೋಸ ಮಾಡ್ತಾರೆ ಅಂತ ಅನಿಸ್ತು ನಾನು ಇವಾಗ ರಿವ್ಯೂಸ್ ನೋಡು ಅದು ನಾನೂ ಬುಕ್ ಮಾಡಬೇಕಾದ್ರೆ ನೋಡಿದೆ ಅಲ್ಲಿ ಫೋರ್ ಪಾಯಿಂಟ್ ಏಯ್ಟ್ ಏನೋ ಇತ್ತಪ್ಪ ರೇಟಿಂಗ್ಸು ಅದಕ್ಕೆ ನಾನು ಬುಕ್ ಮಾಡಿದೆ ಇಲ್ಲಾಂದರೆ ಎಲೆಕ್ಟ್ರಿಕ್ ವಸ್ತು ನಾನು ಅಷ್ಟಾಗಿ ತಗೋಳಲ್ಲ ಇದೇ ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತಗೊಂಡಿದ್ದದ್ದು ಅದು ರೇಟಿಂಗ್ಸ್ ಇತ್ತು ಅಂತ ತಗೊಂಡೆ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು ಅಂತ ಅದೇ ಇವು ಇರ್ತದಲ್ಲ ಫ್ರೋಡಲೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ಆನ್ಲೈನಲ್ಲಿ ಇದ್ದಿದ್ದೇ ನೋಡೋಣ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಒಂದು ಸತಿ ಹೋಗಿದ್ದಾಗಿದೆ ಇರಲಿ ಬೇರೆ ತಗೊಳೋಣ ಬಿಡು ನಾವು ಸರಿ ಕಣೆ ಬಾಯ್